ಹೌದು ಮೇಡಮವರೇ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ ಯಾವ ಲೋನ್ ಮೇಡಮ್ ಗೋಲ್ಡ್ ಲೋನ್ ಗೋಲ್ಡ್ ಲೋನ್ ಬೇಕಾ ಬನ್ನಿ ಮೇಡಮ್ ಮೇಡಮ್ ಗೋಲ್ಡ್ ಲೋನ್ಗೆ ಇವತ್ತು ಸೆವೆನ್ ಪಾಯಿಂಟ್ ಟು ಇಂಟ್ರೆಶ್ಟ್ ಇದೆ ಮೇಡಮ್ ಪರೆ ಪರ್ ಆ್ಯನಮ್ ಅಂದರೆ ನೂರು ರೂಪಾಯಿ ಏಳು ರೂಪಾಯಿ ಇಪ್ಪತ್ತು ಪೈಸೆ ಬೀಳುತ್ತೆ ಒಂದು ನಿಮಗೆ ವರ್ಷಕ್ಕೆಲ್ಲ ಬಂದುಬಿಟ್ಟು ಒಂದು ಲಕ್ಷ ತಗೊಂಡರೆ ಏಳು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಮೇಡಮ್ ಹಾಂ ಎಷ್ಟು ಎಷ್ಟು ಮೇಡಮ್ ನಿಮ್ಗೆ ಎಷ್ಟು ಲಕ್ಷ ಬೇಕು ಮೇಡಮ್ ಇಪ್ಪತ್ತು ಲಕ್ಷ ಬೇಕಾದ್ರೆ ನಿಮಗೆ ಒಂದು ವರ್ಷಕ್ಕೆ ನಿಮಗೆ ಇಪ್ಪತ್ತು ಏಳು ಪಾಯಿಂಟ್ ಎರಡು ಅಂದರೆ ಏಳು ಹದಿನಾಲ್ಕು ಎರಡು ಎರಡು ನಾಲ್ಕು ಹದಿನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಬಡ್ಡಿ ಬರುತ್ತೆ ಮೇಡಮ್ ಒಂದು ವರ್ಷಕ್ಕೆ ಬಡ್ಡಿ ಬೇಕಾದ್ರೆ ಮೂರು ಮೂರು ತಿಂಗ್ಳಿಗೂ ಒಂದು ಸಾರಿ ಕಟ್ಕೊಂಡು ಹೋಗ್ಬೋದು ಆ ವರ್ಷಕ್ಕೆ ಒಂದೇ ಸಾರಿ ಬಡ್ಡಿ ಕಟ್ಬೋದು ಅಥವಾ ನಿಮ್ಗೆ ಅಷ್ಟ್ರೊಳಗೇನರ ದೇವರು ಅನುಕೂಲ ಮಾಡಿ ನಿಮ್ಗೆಲ್ಲನೂ ಬಿಡ್ಸ್ಕೊಳಕ್ಕೆ ಅನುಕೂಲ ಆದರೆ ನೀವು ಅವಾಗ ಬಂದರೆ ಅವಾಗ ಬಿಡ್ಸ್ಕೊಳಕ್ಕೆ ಆವತ್ತಿನ ದಿಸಕ್ಕೆ ಎಷ್ಟು ಬಡ್ಡಿ ಇಂಟ್ರೆಸ್ಟ್ ಆಗಿರುತ್ತೋ ಅಷ್ಟು ಮಾತ್ರ ತಗೊಂಡು ನಿಮಗೆ ಒಡವೆ ವಾಪಸ್ ಕೊಡ್ತೀವಿ ಮೇಡಮ್ ಹಾಂ ಹೌದು ಮೇಡಮ್ ಹತ್ತು ವರ್ಷಕ್ಕೆ ಇಂಟ್ರೆಸ್ಟ್ ಕಟ್ಟೋಂಗಿಲ್ಲ ಅವಾಗ ಐದು ವರ್ಷಕ್ಕೆ ನೀವು ಕಟ್ಟಿ ಕಟ್ಟಿ ಇಂಟ್ರೆಸ್ಟ್ ಕಟ್ಟಿಬಿಟ್ಟು ನಿಮ್ಮದು ನಿಮ್ದು ಒಡವೆ ನೀವು ತಗೊಳ್ಬೋದು ವಾಪಸ್ ನೋ ಪ್ರಾಬ್ಲಮ್

ಮೇಡಮ್ ಅವರೇ ಇದು ಕೆನರಾ ಬ್ಯಾಂಕ್ ಹಾಗೆಲ್ಲ ಯಾರಿಗೇನೂ ಕಮ್ಮಿ ಮಾಡೋಂಗಿಲ್ಲ ಕಡಿಮೆ ಬಡ್ಡಿ ನಮ್ಮ ಹತ್ರ ಏಳು ಸಾವಿರದ ಇನ್ನೂರು ರೂಪಾಯಿ ಒಂದು ವರ್ಷಕ್ಕೆ ಒಂದು ಲಕ್ಷಕ್ಕೆ ಅಂದ್ರೆ ಒಂದು ದಿ ಒಂದು ತಿಂಗ್ಳಿಗೆ ಒಂದು ವರ್ಷಕ್ಕೆ ನೂರು ರೂಪಾಯ್ಗೆ ಎಪ್ಪತ್ತೆರಡು ಪೈಸೆ ಬೀಳತ್ತೆ ಅಷ್ಟೇ ಮೇಡಮ್ ಜಾಸ್ತಿ ಬೀಳೋಲ್ಲ ಹಾಂ ಗೋ ನಿಮ್ಮ ಗೋಲ್ಡ್ ಗ್ಯಾರಂಟಿ ನಮ್ಮ ದುಡ್ಡೂ ಗ್ಯಾರಂಟಿಯೇ ಆದರೆ ನೀವು ಬರ್ಬೇಕಾದ್ರೆ ಒಂದು ಕೆಲಸ ಮಾಡಿ ಮೇಡಮ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಗೋ ತಗೊಂಡು ಗೋಲ್ಡ್ ನಾವಿಲ್ಲೇ ಎಲ್ಲ ಅಪ್ಲಿಕೇಶನ್ ಫಿಲಪ್ ಮಾಡಿ ನಾವೇ ಬಿಡ್ಸ್ಕೊಳಕ್ಕೆ ಎಲ್ಲ ಏರ್ಪಾಟು ಮಾಡ್ತೀವಿ ನಾವು ನಿಮ್ಮ ಕಲ್ಲುಗಳು ಗಿಲ್ಲುಗಳು ಏನೂ ಇದ್ದರೆ ಆ ಕಲ್ಲಿನ ತೂಕ ಎಲ್ಲ ತೆಗಿಬೇಕಾಗುತ್ತೆ ನಮ್ಮ ಹತ್ರವೇ ಆಚಾರ್ರು ಇದ್ದಾರೆ ಇಲ್ಲೇ ತೂ ತೂಕ ಮಾಡಿ ಎಷ್ಟು ಬರುತ್ತೆ ನಿಮಗೆ ಅಂತ ಹೇಳ್ತಾರೆ ಇಪ್ಪತ್ತು ಕೊಡ್ತೀವಿ ಕಡಿಮೆ ಬಂದರೆ ಕಡಿಮೆ ಕೊಡ್ತೀವಿ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಓಕೆ ಮೇಡಮ್ ಹಾಂ ಓಕೆ ಮೇಡಮ್ ಬನ್ನಿ ಬನ್ನಿ